ನಾವು ನಮ್ಮ ಮನೆಯ ತೋಟಗಾರಿಕೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ನಮಗೆ ಒಂದು ಒಂದು ಸ್ವಲ್ಪ ಜಾಗ ಉಂಟು ಆ ಜಾಗದಲ್ಲಿ ನಾವು ತೆಂಗಿನ ಗಿಡಯೆಲ್ಲ ನೆಟ್ಟಿದ್ದೇವೆ ಮತ್ತು ಅಡಿಕೆ ಅಡಿಕೆಗಳನ್ನು ನೆಟ್ಟಿದ್ದೇವೆ ಮತ್ತು ಅದರಲ್ಲಿ ಸ್ವಲ್ಪ ಗದ್ದೆಯಲ್ಲಿ ತರಕಾರಿ ಕೂಡ ಹಾಕಿದ್ದೇವೆ ತರಕಾರಿ ಅಂದರೆ ಎಲ್ಲ ಬಗೆಯ ತರಕಾರಿ ಎಲ್ಲ ಹಾಕಿದ್ದೇವೆ ಅದರಲ್ಲಿ ಬಸಳೆ ಬಸಳೆ ಮತ್ತು ಬೆಂಡೆಕಾಯಿ ಮತ್ತು ಹೀರೇಕಾಯಿ ಮತ್ತು ಪಡುವಲಕಾಯಿ ಎಲ್ಲ ಹಾಕಿದ್ದೇವೆ ಮತ್ತು ತೊಂಡೆಕಾಯಿ ಕೂಡ ಹಾಕಿದ್ದೇವೆ ಟೊಮೇಟೊ ಗಿಡ ಮೆಣಸಿನ ಗಿಡ ಗದ್ದೆಯಲ್ಲೆಲ್ಲ ಹಾಕಿದ್ದೇವೆ ಮತ್ತೆ ಬಸಳೆಯನ್ನು ಕೂಡ ನೆಟ್ಟಿದ್ದೇವೆ ಬಸಳೆ ಅಂದರೆ ಆರೋಗ್ಯಕ್ಕೆ ತುಂಬ ಒಳೆಯದು ಮತ್ತೆ ಪದ್ಪೆ ಕೂಡ ಉಂಟು ಪದ್ಪೆ ಕೂಡ ನೆಟ್ಟಿದ್ದೇವೆ ನೆಟ್ ನೆಟ್ಟಿದ್ದೇವೆ ಅದರಲ್ಲಿ ತುಂಬ ಈ ತರಕಾರಿಯಲ್ಲಿ ಮಾಡುವುದರಿಂದ ನಮಗೆ ಸ್ವಲ್ಪ ಪ್ರಾಫಿಟ್ ಉಂಟು ಆ ಹಾಗೆ ನಾವು ಮಾಡಿದ್ದೇವೆ ಈಗ ತರಕಾರಿಯನ್ನು ಎಲ್ಲ ಕಡೆ ಎ ಬೆಳೆಸ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಮಾಡ್ತೇವೆ ಹಾಗೆ ಮಾಡುವುದ್ರದಿಂದ ನಮ್ಮ ಮನೆಗೆ ಕೂಡ ಈ ತರ್ಕಾರಿಯೆಲ್ಲ ಯೂಸ್ ಆಗ್ತದೆ ಹೀಗೆ ತರಕಾರಿಯಲ್ಲಿ ತರಕಾರಿಯಲ್ಲಿ ಹಲವು ಬಗೆಯ ತರಕಾರಿಯೆಲ್ಲ ಉಂಟು ಮಾಡ್ತೇವೆ ನಾವು ಈ ಕೆಲವೆಲ್ಲ ಮಾಡುವಾಗ ಈ ಗದ್ದೆಗೆಲ್ಲ ಈ ನವಿಲೆಲ್ಲ ಬಂದು ಅದೆಲ್ಲ ಹಾಳು ಮಾಡಿ ಹೋಗ್ತದೆ ಹೀಗೆ ಮಾಡು ಮಾಡಿದರೆ ನಮಗೆ ಕೂಡ ಹಾಳು ಮಾಡಿದರೆ ನಮಗೆ ಕೂಡ ಇದು ಬೇಸರಾಗ್ತದೆ ನಾವು ಕಷ್ಟಪಟ್ಟು ಮಾಡುವುದೆಲ್ಲ ಹಾಳು ಆಗಿ ಹೋದ್ರೆ ಈಗಿನ ತೋಟಗಾರಿಕೆ ಮಾಡುವುದಾದ್ರೆ ಇದು ತೆಂಗಿನ ಮರ ತೆಂಗಿನ ಗರಿ ಈಗ ತೆಂಗಿನ ಕಾಯಿ ಎಲ್ಲ ಕೂಡ ಒಳ್ಳೆ ಪ್ರಾಫಿಟ್ ಉಂಟು ಅಡಿಕೆಯಲ್ಲಿ ಕೂಡ ಒಳ್ಳೆಯ ಪ್ರಾಫಿಟ್ ಉಂಟು ನಾವು ಬೆಳೆಸುವುದರಿಂದ ಹೀಗೆ ನಾವು ತರಕಾರಿ ಎಲ್ಲ ಮಾಡ್ತೇವೆ ಗದ್ದೆಯಲ್ಲೆಲ್ಲ ನೀರಿಂದೆಲ್ಲ ಸೌಲಭ್ಯ ಇದ್ದರೆ ಸೌಲಭ್ಯ ಉಂಟು ಹಾಗೆಲ್ಲ ನಾವು ಮಾಡ್ತೇವೆ ನೀರಿನ ಸೌಲಭ್ಯದಿಂದ ಅದರಿಂದ ತರಕಾರಿಯೆಲ್ಲ ಒಳ್ಳೆಯ ಸೇಲ್ ಆಗು ಸೇಲಾಗ್ತದೆ ಹೀಗೆ ನಾವೆಲ್ಲ ಕುಟುಂಬದವರು ಒಟ್ಟು ಸೇರಿ ಎಲ್ಲ ಮಾಡ್ತೇವೆ